ಹಲೋ

ಹೌದು ನೀವು ಹೇಳಿ

ಹೌದಾ ಹಾಂ ಮೆಡಿಸನ್ ಕರೆಕ್ಟಾಗಿ ತೊಗೊಂಡ್ರಾ ಟೈಮ್ ಟು ಟೈಮ್ ಆದರೂ ಕಡಿಮೆ ಹೌದಾ

ಆಂ ಸಂಜೆ ನಾಲ್ಕೂವರೆಗೆ ಬನ್ನಿ ಆಂ ನಾಲ್ಕು ಹಾಂ ಬನ್ನಿ ನಾಳೆನೇ ಬನ್ನಿ ಇಲ್ಲ ಇಲ್ಲ ನೀವು ಇಲ್ಲಿ ಬಂದ ಮೇಲೆ ನಿಮ್ಮನ್ನ ನೋಡಿ ಚೆಕ್ ಮಾಡಿಯೆ ನಾನು ಏನು ಮೆಡಿಸನ್ ಅಂತ ಹೇಳ್ತೀನಿ ನೀವು ನಾಳೆ ಬಂದು ತೋರಿಸಿ ಅದೇ ಮೆಡಿಸನ್ ಕಂಟಿನ್ಯೂ ಮಾಡಿ ನಾನು ಏನು ಕೊಟ್ಟಿದ್ದೆ ಅದನ್ನೇ ಕಂಟಿನ್ಯೂ ಮಾಡಿ ಆಗುತ್ತೆ ಅದೇ ಮೆಡಿಸನ್ ಕಂಟಿನ್ಯೂ ಮಾಡಿ ಅಡ್ಡಿಯಿಲ್ಲಾಂದ್ರೆ ಇಲ್ಲ ಸಿರಪ್ ಏನೂ ಬೇಡ ನೀವು ನಾಳೆ ಬನ್ನಿ ನಾನು ಚಕ್ ಮಾಡಿ ಹೇಳ್ತೀನಿ ನಾನು ಕೊಟ್ಟಿರೋ ಮೆಡಿಸನ್ನೆ ಕಂಟಿನ್ಯೂ ಮಾಡಿ ಬೇರೆದು ಏನೂ ಬೇಡ ಬೆಳಿಗ್ಗೆ ನಿಮಗೆ ಬೆಳಿಗ್ಗೆ ಫ್ರೀ ಆದರೆ ಬೆಳಿಗ್ಗೆನೆ ಬನ್ನಿ ಬೆಳಿಗ್ಗೆನು ಸಿಗ್ತೀನಿ ಸಂಜೆನೂ ಸಿಗ್ತೀನಿ ಓಕೆ ನಮ್ಮ ಕ್ಲಿನಿಕ್ ನಂಬರಿಗೆ ಫೋನ್ ಮಾಡಿ ಅಲ್ಲಿ ನಿಮ್ಮ ನೇಮ್ ಬರೆಸಿರಿ ಬರೆಸ್ಬಿಟ್ಟು ಬನ್ನಿ ಅಮ್ಮ ಇಲ್ಲ ನಮ್ಮ ಕಾಂಟಾಕ್ಟ್ ನಂಬರ್ ಹಾಗೆಲ್ಲ ಕೊಡೋಕ್ಕಾಗಲ್ಲ ಆಸ್ಪಿಟಲ್ ನಂಬರಿಗೆ ಮಾಡಬೇಕು ಆಂ ಔ ಓಕೆ ಅಮ್ಮ ಆಯ್ತು